ಹೇಳಿ ಓಕೆ

ಹೌದು ಹಾಂ ಹೇಳಿ ಸರ್ ಓಕೆ ಸರ್ ಈಗ ನೀವು ಎಲ್ಲಿದ್ದೀರ ಅಂತೇಳಿದ್ರೆ ಅಲ್ಲಿಗೆ ಬರ್ಬೋದು ಸರ್ ಎಷ್ಟು ದೂರ ಇದ್ದೀರ ಅಂತ ಗೊತ್ತಾಗಬೇಕಲ್ಲ ಹ್ಞೂ ಹ್ಞೂ ಬಸ್ ಸ್ಟಾಪಲ್ಲಾ ಹ್ಞೂ ಆಯಿತು ಸರ್ ಅಲ್ಲೇ ಇರಿ ಒಂದು ಸ್ವಲ್ಪ ಹೊತ್ತು ಬರ್ಬೋದಾ ಆ ಕಡೆಯಿಂದ ನೀವು ಏನು ನೋಡಬೇಕಂತಿದ್ದೀರಿ ಏನು ನೋಡಬೇಕಂತಿದ್ದೀರಿ ಹಾಂ ಸರ್ ಬನ್ನಿ ಸರ್ ತೋ ನೋ ತೋರಿಸ್ತೀವಿ ಎಲ್ಲೆಲ್ಲಿದೆ ಅಂತ ಇಲ್ಲಿ ಕೆಲವೊಂದು ಕಾಫಿ ಎಸ್ಟೇಟ್ಗಳಿದೆ ಇಲ್ಲೇ ಮಡಿಕೇರಿ ಸುತ್ತಮುತ್ತ ಇಲ್ಲಿ ಮಡಿಕೇರಿ ಅಂದರೆ ನೀವಿಲ್ಲೇ ಬೇಕಾದರೆ ನೀವಿಲ್ಲೇ ಇರ್ತೀರ ಅಂದರೆ ಅನ್ನೋದಾದರೆ ಮಡಿಕೇರಿದು ರೆಸಾರ್ಟಿದೆ ಅಲ್ಲಿ ಕೂರ್ಗಲ್ಲಿ ಮಡಿಕೇರಿ ರೆಸಾರ್ಟು ಸೊ ಅಲ್ಲಿ ಬೇಕಾದರೆ ಉಳ್ಕೊಬೋದು ಅದ್ರ ಜೊತೆಗೆ ಇಲ್ಲೇ ಕಾಫಿಯದು ವೆಕೇಷನ್ಸ್ ಅಲ್ಲಿ ಇದು ಇದೆ ಕಾಫಿ ವೆಕೇಷನ್ ಅಂತಲೂ ಮಾಡ್ತಾರೆ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಬನ್ನಿ ಇಲ್ಲಿ ಮಡಿಕೇರಿಯಲ್ಲೇ ತುಂಬ ಇದೆ ಕಾಫಿ ತೋಟಗಳಿದೆ ಈ ಥರದ್ದು ಎಲ್ಲ ತೋರಿಸ್ತೀನಿ ಬನ್ನಿ

ಹಾಂ ಸಿಗು ಹಾಂ ಸಿಗುತ್ತೆ ಬನ್ನಿ ಸರ್ ಸಿಗುತ್ತೆ ಬನ್ನಿ ಆಯ್ತು ಸರ್ ಹಾಂ ಆಯಿತು ಸರ್ ಹಾಂ ಹಾಂ ಆಯಿತು ಸರ್